ನಾನು ಒಂದು ಉದ್ಯೋಗಕ್ಕೆ ಪ್ರಯತ್ನ ಮಾಡಿದೆ ಅದು ಬೆಂಗಳೂರಲ್ಲಿ ಟಾಟಾ ಕಂಪ್ನಿಯಲ್ಲಿ ಅಲ್ಲಿ ಇಂಟರ್ವ್ಯೂ ನಡೆಯುತ್ತದೆ ಅವಾಗ ಫುಲ್ಲು ಬಹಳ ಪ್ರಶ್ನೆಗಳನ್ನು ಕೇಳುತ್ತಾರೆ ಅವರಿಗೂ ನಮಗೂ ಬಹಳ ಕೊಷನ್ನ ಕೇಳ್ತಾರೆ ಆ್ಯನ್ಸರ್ ಹೇಳಿದೆ ಆಮೇಲೆ ನನಗೆ ಅಲ್ಲಿ ಕೆಲಸ ಸಿಕ್ಕಿತು ಆಮೇಲೆ ಅಲ್ಲಿ ಅಲ್ಲಿ ಮಾಡತಕ್ಕಂಥ ನಿಯಮಗಳು ರೂಲ್ಸ್ಗಳು ಬಹಳ ಕಷ್ಟಕರ ಅದು ನಿಭಾಯಿಸೋದು ಅವರಿಗೂ ನಮಗೂ ಬಹಳ ಬಹಳ ಪ್ರಮಾದ ನಡೀತದೆ ಆರ್ವು ಅವ್ರ ನಿಯಮ ಸೂಚನೆಗಳಿಗೆ ನಮಗೆ ಹೊಂದ್ಕಳಕಾಗ್ತಿರಲ್ಲ ಅವರಿಗೂ ನಮಗೂ ಭಾಳ ಪ್ರಮಾದ ನಡೀತದೆ ಅದನ್ನ ನಾನು ಹೆಂಗ್ ನಿಭಾಯಿಸಿದೆ ಅಂದರೆ ನನಗೆ ಗೊತ್ತು ಬಹಳ ಕಷ್ಟ ಪಡ್ತೀನಿ ನಾನು ಆ ಉದ್ಯೋಗ ಪಡ್ಯೋಕ್ಕೆ ಪಡ್ದ ಮೇಲೂ ಅವರಿಗೂ ಅಂದರೆ ಎಡ್ ಆಫ್ ದಿ ಡಿಪಾರ್ಟ್ಮೆಂಟೋರು ಇರ್ತಾರಲ್ಲ ಅವರಿಗೂ ನಮಗೂ ಏನೋ ಒಂಥರ ಜಗಳ ಜಗಳ ಅನ್ನೋದಕ್ಕಿಂತ ಅವ್ರ ರೂಲ್ಸಿಗೆ ನಮಗೆ ಹೊಂದ್ಕಳಕ್ ಆಗೋಲ್ಲ ಮೊದಲು ಹೋದ ತಕ್ಷಣ ಆಮೇಲೆ ಅವ್ರು ಹೇಳ್ದಂಗೆ ಕೇಳಬೇಕಾಗುತ್ತೆ ಇನ್ನೇನು ನಡೆ ಅಂದರೆ ನಾವು ಆ ಸಂದರ್ಭಕ್ಕೆ ಹೊಂದಿಕೊಳ್ಳೇಬೇಕು ನಮಗೆ ಬೇಕಾಗಿರೋದು ಉದ್ಯೋಗ ಹಾಗಾಗಿ ಅವರ ಪ್ರಮಾದಗಳನ್ನೆಲ್ಲ ನಾವು ಒಪ್ಕೊಂಡು ಅಲ್ಲಿ ನಾನು ಕೆಲಸವನ್ನ ಸುಲಭವಾಗಿ ನಿರ್ಬ ನಿರ್ವಹಿಸಿದೆ ಅಂತ ಹೇಳ್ಬೋದು ನಿಭಾಯಿಸಿ ನಾನು ಈ ಉದ್ಯೋಗದಲ್ಲಿ ಪ್ರಮಾದವನ್ನು ನಿಭಾಯಿಸಿದೀನಿ ಬಹಳ ಸಲ ನಿಭಾಯಿಸಿದ್ದೇನೆ ಆದರೆ ಬೆಂಗ್ಳೂರಲ್ಲಿ ಆದಂಥ ಸೂಚನೆ ನಿಯಮಗಳಂಥ ಬೇರೆ ಯಾವುದೇ ಕಡೆನೂ ಆಗಿಲ್ಲ ಅಂತ ಹೇಳ್ಬೊದು ಅಲ್ಲಿ ಬಹಳ ಕಷ್ಟಕರವಾದ ನಿಯಮ ಸೂಚನೆ ಫಲಕಗಳು ಬಹಳವೇ ಇದ್ದವು ಭಾಳ ಅಂದರೆ ಭಾಳ ಇದ್ದವು ಅದನ್ನ ನಾನೆಲ್ಲ ಸುಧಾರಿಸಿದೆ ನಿಭಾಯಿಸ್ಕಂಡು ಹೋದೆ ಅಂತ ಹೇಳ್ಬೋದು ನಾನು ಒಂದು ಕಡೆ ಅಂತ ಅಲ್ಲ ಭಾಳ ಕಡೆ ನಿಭಾಯಿಸಿದೀನಿ ಒಂದು ಮೂರರಿಂದ ನಾಲ್ಕು ಕಡೆ ಅವರಿಗೂ ನಮಗೂ ಭಾಳ ಪ್ರಮಾದಗಳು ನಡೆದು ನಡ್ದಿದ್ದಾವೆ ಭಾಳ ಅಂದರೆ ಭಾಳ ನಡ್ದಿದ್ದಾವೆ ಪ್ರಮಾದ ಉದ್ಯೋಗದಲ್ಲಿ ಆಗಲೇ ಬೇಕು ಅದನ್ನು ನಿಭಾಯಿಸ್ಕಂಡು ಹೋದಾಗೆ ನಮಗೆ ಉದ್ಯೋಗ ಸಿಗೋದು